ಹಾನ್ಲೈನ್ನಲ್ಲಿ ನಾನು ಒಂದು ಸೀರೆನ ತೊಗೊಂಡೆ ಆ ಸೀರೆ ನೋಡೋದಕ್ಕೆ ಅದ್ರಲ್ಲಿ ಹಾಕಿದಾಗ ಹೇಗಿತ್ತು ಗೊತ್ತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆದರೆ ಅದು ಬಂದಮೇಲೆ ಗೊತ್ತಾಯಿತು ಅದರ ಬಣ್ಣ ಅದ್ರದ್ದು ಉದ್ದ ಅಳತೆ ಕಾಲಿಟಿ ಎಲ್ಲನೂ ಅಪೋಸಿಟ್ ಆಗೆ ಇತ್ತು ಒಂದು ಚೂರು ಕೂಡ ಚೆನ್ನಾಗಿರಲಿಲ್ಲ ಅಮೇಲೆ ಒಂದು ಸಲ ಉಟ್ಟ್ಕೊಂಡು ಆದ್ಮೇಲೆ ಅದು ಕಲರ್ ಎಲ್ಲ ಶೇಡ್ ಆಗೋಯಿತು ಬಣ್ಣ ಎಲ್ಲ ಬಿಟ್ಕೊಂಡ್ಬಿಡ್ತು ಅಮೇಲೆ ಮೇಲೆ ಏರ್ಕೊಂಡಂಗೆ ಆಗೋಯಿತು ಅಬ್ಬಾ ಆನ್ಲೈನಲ್ಲೇ ಆ ಸೀರೆನ ಮಾತ್ರ ತುಂಬನೇ ಅಧ್ವಾನ್ವಾಗಿತ್ತು ಅದನ್ನು ತಗೊ ಏತಕ್ಕಾದ್ರೂ ತಗೊಂಡನೋ ಅನ್ನಿಸ್ಬಿಡ್ತು ಚೆನ್ನಾಗೆ ಇಲ್ಲ ಆ ಸ್ಯಾರಿ ಅದು ನಾವು ಅದರಲ್ಲಿ ತೋರಿಸಿದ್ದಂತಹ ಬೇರೆ ಬೇರೆ ವಿದಂತ ವಿಧವಾದಂತಹ ಆ್ಯಂಡ್ ವರ್ಕು ಡಿಸೈನ್ಗಳು ಎಲ್ಲ ಇವಾಗ ಬೇರೆಯೇ ಇದೆ ಅದರಲ್ಲಿ ನಮಗೆ ತೋರಿಸೋದೆ ಒಂದು ನಮಗೆ ಮತ್ತು ನಮಗೆ ತಗೋಬಂದು ಕೊಡೋದು ಡೆಲ್ವರಿದ್ದೆ ಬೇರೆ ಇದ್ರಿಂದ ತುಂಬನೇ ಬೇಜಾರಾಯಿತು ಅದು ಚೆನ್ನಾಗೆಯಿಲ್ಲ ಆ ಸೀರೆ ನೋಡಿದರೆ ಇವಾಗ ಒಂಥರ ಅನ್ನಿಸುತ್ತೆ ಆ ಸೀರೆ ನೋಡಿದ ತಕ್ಷಣ ಏನಕ್ಕಪ್ಪಾ ಇದ್ರಲ್ಲಿ ಇದು ಮಾಡಿದ್ವಿ ನಮ್ಗೆ ಬೇಡ ಅನ್ನಿಸ್ತಾಯಿದೆ ಚೆನ್ನಾಗೇ ಇಲ್ಲ ಸೀರೆ ಅದನ್ನು ಏತಕ್ಕೂ ಬೇಡ ಬಿಡಿ ಆ ಸೀರೆ ನನಗೆ